ಇಪ್ಪತ್ತು ಜನವರಿ ಎರಡು ಸಾವಿರದ ಇಪ್ಪತ್ತನಾಲ್ಕು ಹತ್ತು ಮಾರ್ಚ್ ಎರಡು ಸಾವಿರದ ಹತ್ತು ಹದಿನೈದು ಎಪ್ರಿಲ್ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರು ಇಪ್ಪತ್ತಾರು ಜೂನ್ ಎರಡು ಸಾವಿರದ ಹನ್ನೆರಡು ಮೂವತ್ತು ಆಗೋಸ್ಟ್ ಎರಡು ಸಾವಿರದ ಹದಿನಾಲ್ಕು